ಹಲೋ ರೀ ಹ್ಞೂ ರೀ ಅಡ್ಗೆ ನಮ್ಮಲ್ಲಿ ಅಡ್ಗೆ ಹೋಟಲ್ ಅದ ಆಲೂ ಬಾತ್ ಮಾಡ್ತೇವು ಪೂರಿ ಮಾಡ್ತೇವು ಮತ್ತಿದ್ರೆ ಎಲ್ಲ ಮಾಡಿ ಯಾರು ಉಣ್ಣಕ್ ಬಂದರು ಭಿ ನಮ್ಮ ಮನ್ಶ್ಯರು ಕೂಣ ದೂರಿಂದ ಬಂದ್ರೆ ರೇಟ್ ಕಮ್ ಮಾಡ್ತೇವು

ಹಾಂ ಹಾಂ ಹಾಂ ಹಾಂ ಬರ್ರಿ ಕೋಳಿ ಕಾಲು ತರ್ತೇವು ಅದು ಕೋಳಿ ತಂದು ಮಾಡ್ತೇವೆರಿ ಅದು ಅಡ್ಗೆ ಮಾಡ್ತೇವೆ ಗ್ಯಾಸಿನ ಮ್ಯಾಲೆ ಮಾಡಂತರೇನು ಒಲೆ ಮ್ಯಾಲೆ ಹಾಂ ಯಾಕೆ ಹಾಗೆ ಅಂದ್ನಿ ಯಾವುದಂದ್ರ ಅದು ಮತ್ತು ರೇಟ್ ರೇಟ್ ಭಿ ನಿಮಗೆ ಕಮ್ಮಿ ಅಷ್ಟೆ ದೂರಿಂದ ಬಂದ್ರೆ ಹಾಂ ಅದೆಲ್ಲ ನಮ್ಮಲ್ಲದ ಅದ ಹಿಡ್ಕೊಂಡು ಬಂದು ನಮ್ಮ ಕಡಿ ಹೆಚ್ಚಿಗುಂಡ್ರು ನಿಮ್ಗೆ ಕಮ್ಮಿ ಹಾಕ್ತೇವೆರಿ ಖಾರ ಭಿ ಕಮ್ಮು ಉಪ್ಪು ಭಿ ಕಮ್ಮು ಹಾಂ ರೀ ಎಲ್ಲ ಮಾಡ್ತೇವೆರಿ ನಾವು ಎಲ್ಲ ಅದೆ ದಂಧೆನೆ ಮಾಡ್ತೇವು ಹಾಂ ಹಾಂ ಬರಲೇಬೇಕ ನಮ್ಮದು ರಾತ್ರಿಗೆ ಒಂಬತ್ತರ ತನಕ ತೆರ್ದಿರ್ತದೆ ನೋಡಿರಿ

ಹಾಂ ಹಾಂ ಬ ಹಾಂ ಯಾಕಾಗತಿ ಎಲ್ಲ ತಯಾರು ಮಾಡ್ತೇವೆ ರೀ

ಎಲ್ಲ ತಯಾರು ಮಾಡ್ತೇವೆ ರೀ ಹಾಂ ಚಾರ್ ತನಕ ಆಯ್ತದೆ ರೀ ಇಲ್ಲ ಆಗಿಂದಾಗೆ ಚಾರ್ಜ್ ನೀವು ಏನು ಹೇಳ್ರಿ ಆ ಪರಾಣಿ ಹೊಂಟದಂದ್ರೆ ನಾಳೆ ಎಲ್ಲ ನೀವು ಕೇಳಿ ಬರೋದ್ಕೆ ಅಡ್ಗೆ ಬಿಸಿ ಬಿಸ್ಯಾಗಿ ತಯಾರು ಮಾಡ್ತೇವೆ

ಗರಮ್ ಇರ್ತೆ ರೀ ಹಾಗೆ ಒಲೆ ಮೇಲಿಂದೆ ಕೊಡ್ತೇವೆ ನಿಮ್ಗೆ ಹಾಂ ಬರ್ರಿ ಮೇಡಮ್ನರೆ

ಬರ್ರಿ ಎಲ್ಲ ಮಾಡ್ತೇವೆ ಶಿಸ್ತು ಮಾಡ್ತೇವೆ ಎಲ್ಲ ಮಾಡ್ತೇವೆ ನೀವು ಉಂಡು ನನ್ನ ಹೆಸ್ರು ಹೇಳ್ಕೊಮಟ್ಟಿ ಹೋಟಲ್ ಹೆಸರು ಗುಂಡಪ್ಪ ಕೆದ್ಲಾಪುರು ಅಂತ ಹೇಳ್ಕೊಂಡು ಮಟ್ಟಿ ಹಾಂ